ಬೆಂಗಳೂರು ನಗರ ಜಿಲ್ಲೆಯ ಗಮನಾರ್ಹ ಪ್ರವಾಸಿ ಸ್ಥಳವೆಂದರೆ ನನಗೆ ಗೊತ್ತಿರುವ ಹಾಗೆ ಇಸ್ಕಾನ್ ಟೆಂಪಲ್ ಎಂದು ನಾನು ಹೇಳಬಲ್ಲೆ ಅಲ್ಲಿ ಬಸ್ ಸೇವೆಗಳು ಸಹ ಲಭ್ಯವಿದೆ ಇಸ್ಕಾನ್ ಟೆಂಪಲ್ನ ಪಕ್ಕದಲ್ಲಿಯೇ ನಮಗೆ ಬಸ್ ನಿಲ್ದಾಣ ಒಂದು ಸಿಗುತ್ತದೆ ಅವಾಗ ನಾವು ಅಲ್ಲಿ ಬಂದು ಬಸ್ ಸೇವೆಯನ್ನು ಪಡೆದು ನಾವು ದೇವಾಲಯ ಎಂದರೆ ಇಸ್ಕಾನ್ ದೇವಾಲಯಕ್ಕೆ ನಾವು ಹೋಗಬಹುದು ಅಲ್ಲಿ ನಮಗೆ ಹೇಗೆ ಅನ್ನಿಸುತ್ತದೆಯೋ ಹಾಗೆ ಇರಬಹುದು ತುಂಬ ದೇವಸ್ಥಾನಗಳಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಬೆಂಗಳೂರಿನಲ್ಲಿ ಪ್ರಸಿದ್ಧವಾಗಿದೆ ಅದರಲ್ಲಿ ಈ ಒಂದು ಇಸ್ಕಾನ್ ಟೆಂಪಲು ಸಹ ಪ್ರಸಿದ್ಧವಾಗಿದೆ ಇಸ್ಕಾನ್ ಟೆಂಪಲು ಜಾಗ ತುಂಬಾ ದೊಡ್ಡದಾಗಿದೆ ಹಾಗೂ ಅಲ್ಲಿ ಶಾಂತಿ ಮತ್ತು ಪ್ರಶಾಂತಿಯು ಕೂಡಿರುತ್ತದೆ ಪ್ರಶಾಂತಿ ಅಂದರೆ ನಮಗೆ ಇಷ್ಟ ಬರುವ ಹಾಗೆ ದೇವರನ್ನು ಬೇಡಿಕೊಳ್ಳುವುದು ಅಥವಾ ಅಲ್ಲಿ ಶಾಂತಿಯ ಮನೋಭಾವದಿಂದ ಎಲ್ಲರೂ ಕೂಡಿರುತ್ತಾರೆ ಅಲ್ಲಿ ಜಗಳ ಗಲಾಟೆ ಈ ತರಹ ಯಾವ ಘಟನೆಯು ಅಹಿತಕರ ಘಟನೆಯೂ ನಡೆಯುವುದಿಲ್ಲ ಬೆಂಗಳೂರಿನಲ್ಲಿ ಅದು ಮಾತ್ರವಲ್ಲದೆ ಬೇರೆಲ್ಲ ಇರುತ್ತದೆ ಬೇರೆಲ್ಲ ಸೌಲಭ್ಯಗಳು ಇರುತ್ತದೆ ನಾನು ಏಕೆ ಇಸ್ಕಾನ್ ಟೆಂಪಲ್ನ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದರೆ ಅದೊಂದು ದೇವಸ್ಥಾನವಾಗಿದೆ ಅಲ್ಲಿ ನಮಗೆ ಶಾಂತಿಯುತ ಮನಸ್ಸಿನಿಂದ ಬೇಡಿಕೊಳ್ಳಬಹುದಾಗಿದೆ ನಮಗೆ ದೇವಸ್ಥಾನದಲ್ಲಿ ಶಾಂತಿಯುತ ಮನಸ್ಸಿಂದ ಬೇಡಿಕೊಳ್ಳಬಹುದೇ ಹೊರತು ಶಾಂತಿಯಾಗಿ ಇರಲು ಇಚ್ಛಿಸುವುದಿಲ್ಲ ಆದರೆ ಇಸ್ಕಾನ್ ಟೆಂಪಲ್ನಲ್ಲಿ ಶಾಂತಿಯಾಗಿ ಇರುವವರು ಜಾಸ್ತಿ ಜನ ಇರುತ್ತಾರೆ ಅಲ್ಲಿ ನಮಗೆ ಹೋಗಿ ಅಲ್ಲಿ ಪ್ರಸಾದಗಳು ನಮಗೆ ಸಿಹಿ ಪ್ರಸಾದ ಬೇಕೆಂದರೆ ಸಿಹಿ ಪ್ರಸಾದ ದೊರೆಯುತ್ತದೆ ಖಾರವಾದ ಪ್ರಸಾದ ಅಂದರೆ ಬಿಸಿಬೇಳೆಬಾತ್ ಪೊಂಗಲ್ ಈ ತರಹ ಯಾವುದಾದರೂ ಪ್ರಸಾದಗಳನ್ನು ನಾವು ಅಲ್ಲಿ ತಿನ್ನಬಹುದು ಅಲ್ಲಿ ನೋಡಲಿಕ್ಕೆ ಸುಮಾರು ನನ್ ಏನೋ ಇರುತ್ತದೆ ಎಂದರೆ ವಿಗ್ರಹಗಳಾಗಿರಬಹುದು ಚಿತ್ರಗಳಾಗಿರಬಹುದು ಕೆತ್ತನೆಗಳಾಗಿರಬಹುದು ಇದೆಲ್ಲವೂ ಸುತ್ತಮುತ್ತಲು ನೋಡಲು ಸಿಗಬಲ್ಲದು ಆದರೆ ನಮಗೆ ಗೊತ್ತಿರುವ ಹಾಗೆ ಸಿಗಲು ಸಾಧ್ಯವಿ ಸಾಧ್ಯವಿಲ್ಲ ಬೆಂಗಳೂರು ಒಂದು ಚಿಕ್ಕ ಪ್ರದೇಶವಾದರೂ ಅಲ್ಲಿ ತುಂಬ ಶಾಂತಿಯುತ ಮನೋಭಾವದಿಂದ ಅಲ್ಲಿ ಎಂದರೆ ಇಸ್ಕಾನ್ ಟೆಂಪಲ್ನಲ್ಲಿ ಇರುತ್ತೇವೆ ಏಕೆಂದರೆ ಇಸ್ಕಾನ್ ಟೆಂಪಲ್ ನಮಗೆ ಗೊತ್ತಿರುವ ಹಾಗೆ ಅದು ಕೆಲವು ವರ್ಷದ ಹಿಂದೆಯೇ ನಿರ್ಮಾಣವಾಗಿರಬಹುದು ಏಕೆಂದರೆ ಅಲ್ಲಿ ಶಾಂತಿಯುತ ಮನೋಭಾವದಿಂದ ಇರುತ್ತಾರೆ ಎಲ್ಲರೂ ಮತ್ತು ಯಾರು ಅಲ್ಲಿ ಜಗಳವಾಗಲಿ ಕೆಟ್ಟ ವಿಷಯಗಳನ್ನಾಗಲಿ ಮಾತನಾಡುವುದಿಲ್ಲ ದೇವರ ಭಕ್ತಿಯೊಳಗೆ ಲೀನವಾಗಿ ಇರುತ್ತೇವೆ ಇದರಿಂದ ನಮಗೆ ಅಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ ಈ ದೇವಸ್ಥಾನ ಅಂದರೆ ಬೇಡಿಕೊಳ್ಳುವ ಒಂದು ಜಾಗ ಮಾತ್ರವಲ್ಲದೆ ನಮಗೆ ಪಾಸಿಟಿವ್ ಎನರ್ಜಿಯನ್ನು ನೀಡುವ ಒಂದು ಶಕ್ತಿಯುತ ದೇವಾಲಯವೂ ಆಗಿದೆ ಆ ಶಕ್ತಿಯುತ ದೇವಾಲಯವು ತನ್ನಷ್ಟಕ್ಕೆ ತಾನೇ ನಿರ್ಮಾಣವಾಗಿದೆ ಎಂದು ಸಹ ಹೇಳಬಲ್ಲರು ಆದರೆ ಇಸ್ಕಾನ್ ಟೆಂಪಲ್ನಲ್ಲಿ ಇರುವ ಲೈಟಿಂಗ್ ಆಗಿರಬಹುದು ಅಥವಾ ಬೆಳಕುಗಳು ಬೆಳಕಿನ ಕಿರಣಗಳು ಅದರಲ್ಲಿ ಸೂರ್ಯ ಆಗಮಿಸುವ ಬೆಳಗಿನ ಹೊತ್ತಿನಲ್ಲಿ ಅಪಾರ ಸ್ಪರ್ಶವಾಗಿರಬಹುದು ಏನೇನೋ ಕನಸುಗಳು ಅಲ್ಲಿಗೆ ಹೋಗುತ್ತವೆ ನಮಗೆ ಬೇಜಾರಾದಾಗ ಭಯವಾದಾಗ ಹಾಗೂ ನಾವು ತುಂಬ ಚಿಂತೆ ಮಾಡ್ತಾಯಿದ್ದೀವಿ ಅನ್ನುವಾಗ ಆ ದೇವಾಲಯಕ್ಕೆ ಒಮ್ಮೆ ಹೋಗಿ ಶಾಂತಿಯ ಮನೋಭಾವದಿಂದ ನಾವಲ್ಲಿ ಕುಳಿತುಕೊಂಡರೆ ಸಾಕು ಆ ಶಾಂತಿಯುತ ಮನೋಭಾವವು ನಮ್ಮನ್ನು ಸೆಳೆದು ನಮ್ಮ ಒಳ ಮನಸ್ಸನ್ನು ನುಗ್ಗಿ ಶಾಂತಿಯನ್ನು ನೀಡಿ ಚಿಂತೆಯನ್ನು ಹೊರಹಾಕುತ್ತದೆ ಇದರಿಂದ ನಾನು ಹೆಮ್ಮೆಯಿಂದ ಹೇಳುತ್ತೇನೆ ಇಸ್ಕಾನ್ ಟೆಂಪಲು ತುಂಬ ಅದ್ಭುತವಾದ ಒಂದು ಸ್ಥಳವಾಗಿದೆ ಆ ಸ್ಥಳದಲ್ಲಿ ನಾವು ಎಲ್ಲರೂ ಹೋಗಿ ಶಾಂತಿಯುತ ವರ್ತನೆಯಿಂದ ಇರಬಹುದು ಎಂದು ನಾನು ಇಚ್ಛಿಸುತ್ತೇನೆ